ಧರ್ಮಸ್ಥಳ ಕ್ಷೇತ್ರ ಕ್ಷೇತ್ರದ ಬಗ್ಗೆ ಮಾತಾಡ್ತೀನಿ ಧರ್ಮಸ್ಥಳ ಅನ್ನೋ ಕ್ಷೇತ್ರ ಬಹಳ ತುಂಬಾ ಅಭಿವೃದ್ಧಿ ಹೊಂದಿದೆ ಅಲ್ಲಿ ಹೋಗಿ ಬರ್ತಕ್ಕಂಥ ಖರ್ಚು ಕೂಡ ನಮಗೆ ಕಡಿಮೆ ಏಕೆ ಅಂದೆ ಅಲ್ಲಿ ಪ್ರತಿಯೊಂದು ಬೆಲೆನು ಕಡಿಮೆ ಇದೆ ಆಮೇಲೆ ಧರ್ಮ ದರ್ಶನ ಅಂತ್ಹೇಳಿ ಅಲ್ಲಿ ಯಾವುದೇ ರೀತಿ ಟಿಕೇಟಿಗೆ ಅಮೌಂಟ್ ಹಾಕೋ ಆವಶ್ಯಕತೆ ನಮಗೆ ಇರದಿಲ್ಲ ಪ್ರತಿಯೊಂದು ಧರ್ಮ ದರ್ಶನ ಇರುತ್ತೆ ಪ್ರಸಾದಕ್ಕೂ ಆಗಲಿ ಕಡಿಮೆ ದರದಲ್ಲಿ ನಮಗೆ ಪ್ರತಿಯೊಂದು ಸಿಗುತ್ತೆ ಆಮೇಲೆ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಅಂದರು ಅಷ್ಟೇ ಪ್ರಸಿದ್ಧಿ ಅಷ್ಟೇ ಪಾವಿತ್ರತೆ ಆಮೇಲೆ ನಮಗೆ ಹೋಗಿ ಬರ್ತಕ್ಕಂಥ ಖರ್ಚು ತುಂಬ ಕಡಿಮೆ ಬಸ್ ಚಾರ್ಜಿಗೊಂದೇ ಅಲ್ಲಿ ರೂಮ್ ಆಗಿರ್ಬೋದು ರೂಮ್ ಬುಕ್ಕಿಂಗ್ ಆಗಿರ್ಬೋದು ನಮಗೆ ತುಂಬ ಕಡ್ಮೆಲಿ ಸಿಗ್ತಿದೆ ಆಮೇಲೆ ಅಲ್ಲಿಂದ ಹೋರ್ನಾಡು ಹೋರ್ನಾಡು ಶೃಂಗೇರಿ ಆ ಪ್ಲೇಸ್ಗಳೆಲ್ಲ ತುಂಬ ಹತ್ರ ಹತ್ತಿರ ಆಗುತ್ತೆ ನಮಗಲ್ಲಿ ನಾವು ಪ್ರತಿಯೊಂದು ಕ್ಷೇತ್ರಕ್ಕೂ ಹೋಗ್ತೀವಿ ಪ್ರತಿಯೊಂದು ಕ್ಷೇತ್ರ ದರ್ಶನ ಮಾಡಿದಾಗ ಅಲ್ಲಿ ಬೆಲೆಗಳನ್ನ ನಾವು ನೋಡ್ತೀವಿ ಊಟ ಆಗಿರ್ಬೌದು ಪ್ರತಿಯೊಂದು ಸಾಮಾಗ್ರಿ ಆಗಿರ್ಬೌದು ನಮಗೆ ತುಂಬ ಕಡಿಮೆ ಅಂದರೆ ಕಡಿಮೆ ಸಿಗುತ್ತೆ ಅದೇ ನಾವು ತಿರುಪತಿ ಅಲ್ಲಿ ಇಲ್ಲಿ ಹೋದಾಗ ಸ್ವಲ್ಪ ಜಾಸ್ತಿಯೇ ಇರುತ್ತೆ ನಮಗೆ ಏಕೆಂದರೆ ಅಲ್ಲಿ ಈ ಯಾವುದೇ ಒಂದು ವಸ್ತು ತಗೊಳ್ಳಿ ಯಾವುದೇ ಒಂದು ವಸ್ತು ತಗೊಳ್ಳಿ ತುಂಬ ಬೆಲೆ ಯಾಕೆ ಅಂದರೆ ಅಲ್ಲಿ ನಾವು ಹೊರರಾಜ್ಯದಿಂದ ಹೋಗಿರ್ತಿವನ್ನಾ ಕಾರಣಕ್ಕೆ ಆಮೇಲೆ ಅಲ್ಲಿ ಊಟ ವಸತಿ ಕೂಡ ತುಂಬ ಖರ್ಚ್ ಆಗುತ್ತೆ ಆದರೆ ನಮ್ಮ ಕರ್ನಾಟಕದಲ್ಲಿ ಹಾಗಲ್ಲ ಬಹಳ ಕಡಿಮೆ ಅದೇ ರೀತಿ ಚಾಮುಂಡೇಶ್ವರಿ ಹೋಗಿರ್ಬೋದು ಅಲ್ಲಿ ಊಟ ವಸತಿ ಎಲ್ಲ ನಮ್ಮ ಅನುಕೂಲ ತಕ್ಕಂತೆ ನಾವು ಮಾಡ್ಕೊಬೋದು ಖರ್ಚ್ ತುಂಬ ಕಡಿಮೆ ಇರತ್ತೆ ಅಲ್ಲಿ ಕೂಡ ಆಮೇಲೆ ಅಲ್ಲಿ ಸಂಪ್ರದಾಯಗಳು ಬೇರೆ ಅಲ್ಲಿ ದೇವಸ್ಥಾನದಲ್ಲಿ ಯಾವುದೇ ವಸ್ತು ತೊಗೊಂಡರೂ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ನಮಗೆ ಆಮೇಲೆ ಅಲ್ಲಿಂದ ಮುರುಡೇಶ್ವರ ಪ್ರತಿಯೊಂದರಲ್ಲೂ ಮುರುಡೇಶ್ವರಕ್ಕಿಂತ ಸುಂದರ ಸುಂದರ ಆಮೇಲೆ ಅಲ್ಲಿ ಬೀಚಲ್ಲಿ ಸಿಗೋವಂಥ ಕಡಿಮೆ ಖರ್ಚಿನ ಬೋಟಿಂಗ್ ಆಗಿರ್ಬೌದು ಆಮೇಲೆ ಅಲ್ಲಿ ಸಿಗೋಂಥ ವಸ್ತುಗಳು ಅವು ನಮಗೆ ತುಂಬ ನಮ್ಮ ಅಂದಾಜು ಲೆಕ್ಕದಲ್ಲೇ ನಮಗೆ ಸಿಕ್ತಾವೆ ಅಲ್ಲಿ ಆಮೇಲೆ ಪಂಡ್ರಾಪುರ ಪಂಡ್ರಾಪುರ ಕ್ಷೇತ್ರದಲ್ಲಿ ಪಾಂಡುರಂಗ ದೇವಸ್ಥಾನದಲ್ಲಿ ಇದೇ ರೀತಿ ನೋಡ್ಕೊಂಡರೆ ಅಲ್ಲಿ ನಮ್ಮ ಕರ್ನಾಟಕಕ್ಕಿಂತ ಖರ್ಚು ಜಾಸ್ತಿ ಹೋರರಾಜ್ಯಗಳಿಂದ ಬರ್ತಾರೆ ಆಮೇಲೆ ಇಲ್ಲಿಂದ ನಡುಕೊತಾ ಹೋಗ್ತಾರೆ ಪಾದಯಾತ್ರೆ ಅಂತ ಮಾಡ್ತಾರೆ ಆದರೆ ಅಲ್ಲಿ ಖರ್ಚು ಜಾಸ್ತಿ ಊಟ ತಿಂಡಿ ನಮ್ಮ ಕರ್ನಾಟಕ ಶೈಲಿಯ ಊಟ ತಿಂಡಿ ಅಲ್ಲಿ ಸಿಗಲ್ಲ ನಮಗೆ ಅಲ್ಲಿ ಮಹಾರಾಷ್ಟ್ರದ ರೀತಿಯಲ್ಲಿ ಸಿಗ್ತಾವ ಊಟ ತಿಂಡಿ ಆಗಿರ್ಬೌದು ಆಮೇಲೆ ವಸತಿಗಳಾಗಿರ್ಬೋದು ತುಂಬ ರೇಟು ನಮ್ಮ ಕರ್ನಾಟಕಕ್ಕೆ ಕಂಪೇರ್ ಮಾಡಿದರೆ ಪ್ರತಿಯೊಂದು ರೇಟ್ ಅದೇ ರೀತಿ ಅಲ್ಲಿ ಶಿರಡಿ ಶಿರಡಿ ಸದ್ಗುರು ಸಾಯಿ ಅಲ್ಲಿಯೂ ಅಷ್ಟೆ ನಮ್ಮ ಊಟ ಸಿಗೋದಿಲ್ಲ ಅಲ್ಲಿ ಅಲ್ಲಿಯೇ ದುಡ್ಡು ತುಂಬ ಖರ್ಚಾಗುತ್ತೆ ಏನೆಂದರೆ ಸುಂದರ ಶಿರ್ಡಿ ಸದ್ಗುರು ಸಾಯಿನಾಥರನ್ನ ನೋಡೋದು ತುಂಬ ಚೆನ್ನಾಗಿರತ್ತೆ ಅದೇ ರೀತಿ ಸೆನಿ ಶಿಂಗಾಪುರ ಇದೆಲ್ಲ ನಮ್ಮ ಸ್ವಲ್ಪ ಮಟ್ಟಿಗೆ ಆದಾಯಕ್ಕೆ ತಕ್ಕಂತೆ ನಾವು ನೋಡಬಹುದು ಅದು ಬಿಟ್ಟರೆ ಮತ್ತು ಮಂತ್ರಾಲಯ ಮಂತ್ರಾಲಯ ನಮ್ಮ ಕರ್ನಾಟಕದ ಆಂಧ್ರಪ್ರದೇಶ ರಾಜ್ಯದಲ್ಲಿದೆ ಮಂತ್ರಾಲಯ ಮಂತ್ರಯದಲ್ಲಿಯೂ ಅಷ್ಟೇ ಭಾಳ ನಮಗೆ ಕಡಿಮೆ ರೇಟಲ್ಲಿ ರೂಮ್ ವ್ಯವಸ್ಥೆ ಆಗಿರ್ಬೌದು ಉಟದ ವ್ಯವಸ್ಥೆ ಆಗಿರ್ಬೌದು ಅಲ್ಲಿ ಪ್ರತಿಯೊಂದು ನಮಗೆ ಸಿಗುತ್ತೆ ಅಲ್ಲಿ ಎರಡು ರಾಜ್ಯಗಳಿಂದ ಬರ್ತಾರೆ ಈ ಕಡೆ ಕರ್ನಾಟಕ ಆ ಕಡೆ ಆಂಧ್ರ ಎರಡು ರಾಜ್ಯದ ಜನ ಅಲ್ಲಿ ಕಲಿತಾರೆ ಅಲ್ಲಿ ಸಿಕ್ಕಂಥ ವಸ್ತುಗಳು ಬೇರೆ ಎಲ್ಲೂ ನಮಗೆ ಸಿಗಕ್ಕೆ ಆಗಲ್ಲ ಅಲ್ಲಿ ಅಷ್ಟು ಸುಂದರವಾದ ವಸ್ತುಗಳು ನಮಗೆ ಸಿಗ್ತಾವೆ ಮಂತ್ರಾಲಯದಲ್ಲಿ